ಹಲೋ ಹಲೋ ಹೌದು ನಾವು ಗೀತಾ ಅವ್ರು ನೀವು ನಿಮ್ಮ ಹೆಸರು ಹ್ಞೂ ಹೇಳಿ ಹೇಳಿ ಗೌರಿ ಅವರೆ ಹೇಳ್ಡ್ರಿ ಗೋತ್ತಾಯಿತು ಏನು ಫಂಕ್ಷನು ಪಾಪೂದಾ ಹೌದಾ ಎಷ್ಟನೇ ಬರ್ತಡೇ ಪಾಪುದು ಹೌದ ಹೌದಾ ಹ್ಞೂ ಆಯಿತು ಆಯಿತು ಬರ್ತೇವೆ ಎಷ್ಟು ಗಂಟೆಗೆ ಫಂಕ್ಷನು ಹೌದ ಹೌದಾ ಒಳ್ಳೆದು ಆಯಿತು ಊಟದ ವ್ಯವಸ್ಥೆ ಎಲ್ಲ ಇರುತ್ತೇನೋ ಅಲ್ವಾ ಅಲ್ಲಿ

ಹೌದ ಆಯಿತು ಆಯಿತು ಆಯಿತು ಬರ್ತೀವಿ ಹ್ಞೂ ಹ್ಞೂ ಹ್ಞೂ ಮಕ್ಕಳಿಗೆ ಹೊಸ ಡ್ರಸ್ ಎಲ್ಲ ಎಲ್ಲಿ ತಗೊಂಡಿದ್ದು

ಹೇಳಿ ಪಾಪುಗೆ ಹೊಸ ಡ್ರಸ್ ಎಲ್ಲ ಸ್ಟಿಚ್ ಮಾಡಿಸಿದ್ರ ಇಲ್ಲ ರೆಡಿಮಿಡ್ ತಗೋಂಬಂದ್ರ ಅಂತ ಕೇಳಿದೆ ಹೌದಾ ಆಯಿತು ಬರ್ತೀವಿ ತಗೋಳ್ಳಿ ಎಲ್ಲರು ಬಂದಿದ್ದಾರ ರಿಲೇಟಿವ್ಸ್ ಎಲ್ಲರು ಆಯಿತು ಆಯಿತು ಬರ್ತೀನಿ